ಆರೋಗ್ಯ ತುಂಬಾ ಮುಖ್ಯ ಯಾಕಂದರೆ ಈ ಕಾಲ್ದಲ್ಲಿ ಕರೆಕ್ಟ್ ಆಗಿ ಊಟ ತಿಂಡಿ ಎಲ್ಲ ವಿಥ್ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಇದ್ದರೂ ವೈಸಲ್ಲಿ ಯಾವುದೂ ಇರೋಲ್ಲ ಸೊ ಈಗ ಲೈಕ್ ಫ್ರಮ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗು ತುಂಬಾ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ಹೆಲ್ತು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾಕಂದರೆ ಏನೇ ಮಾಡಬೇಕು ಅಂದ್ರೂ ಒಂದು ಎಕ್ಸಿಸ್ಟ್ ಆಗಬೇಕನ್ನೋ ಒಂದು ಬದುಕ್ಬೇಕಂದ್ರೂ ಹೆಲ್ತ ತುಂಬಾ ಮುಖ್ಯ ಮತ್ತು ಕರೆಕ್ಟಾಗಿ ಊಟದ ಟೈಮಿಗೆ ಮತ್ತು ನಾಷ್ಟ ಟೈಮಿಗೆ ಕರೆಕ್ಟಾಗಿ ಪ್ರೋಟೀನ್ಸ್ ವಿಟಮಿನ್ಸ್ ಇರೋ ಅಂಥ ಊಟನೇ ಮಾಡಬೇಕು ಅವಾಗ ನಾವು ಸ್ವಲ್ಪ ಜಾಸ್ತಿ ವರ್ಷನೂ ಬದುಕ್ಬೌದು ಈಗಿರೋ ಪ್ರೆಸೆಂಟ್ ಸಿಚುಯೇಷನಲ್ಲಿ ಕಾಯಿಲೆ ಎಲ್ಲ ಜಾಸ್ತಿ ಆಗಿದೆ ಸೋ ಅದ್ರ ಬೇಸ್ ಮೇಲೆ ನಾವು ನೀಟಾಗೆ ನೋಡಿಕೊಂಡು ಹೆಲ್ತನ್ನ ಕೇರ್ ಮಾಡಬೇಕು ಅವಾಗ ಅವಾಗ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಲೈಕ್ ವರ್ಷಕ್ಕೆ ಒಂದ್ಸಲ ಫುಲ್ ಬಾಡಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರೆ ಎಲ್ಲ ಥರ ಬೆನಿಫಿಟ್ಸು ಬರುತ್ತೆ ಅಲ್ಲಿ ಇಲ್ಲಿ ಹೆಲ್ತ್ ಕ್ಯಾಂಪ್ಸ್ ಹಾಕಿರ್ತಾರೆ ಸೋ ಅದನ್ನು ವಿಸಿಟ್ ಮಾಡೋದು ಹೋಗಿ ಫುಲ್ ಹೆಲ್ತ್ ಬಗ್ಗೆ ಚೆಕಪ್ ಮಾಡೋದು ಅದೆಲ್ಲ ಮಾಡಿದ್ರೆ ಇನ್ನು ಒಳ್ಳೆಯದು ಯಾಕಂದರೆ ಹೆಲ್ತ್ ಮುಂದೆ ಯಾವುದು ಅಷ್ಟು ಇಂಪಾರ್ಟೆಂಟ್ ಇರೋಲ್ಲ ಸೋ ಹೆಲ್ತೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಈಗಿರೋ ಕೋವಿಡ್ ರಿಸೆಂಟಾಗಿ ಬಂದಿತ್ತು ಸೋ ಅದರಲ್ಲಿ ಎಷ್ಟು ಜನ ಲೈಫನ್ನ ಕಳ್ಕೊಂಡ್ರೂ ಸೋ ಈ ಥರ ಎಲ್ಲ ಆಗಬಾರ್ದು ಅಂದರೆ ನಾವು ಸರೌಂಡಿಂಗ್ಸನ್ನೂ ನೀಟಾಗಿ ಇಡ್ಕೊಂಡು ಹೆಲ್ತನ್ನೂ ಹೈಜೀನಾಗಿ ಮೈಂಟೇನ್ ಮಾಡಬೇಕು ಮತ್ತು ಒಂದೊತ್ತು ತಿಂದು ಮೂರೊತ್ತು ಎರಡೊತ್ತು ತಿನ್ನದೇ ಇರೋದು ಹೆಲ್ತ್ಗೆ ಡಿಫೆಕ್ಟ್ ಆಗುತ್ತೆ ಮತ್ತು ಜಂಕ್ ಫುಡ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಈಚೆ ಊಟ ಎಲ್ಲ ಜಾಸ್ತಿ ತಿನ್ನಬಾರ್ದು ಏನಿದ್ದರೂ ಮನೆ ಊಟ ತಿನ್ನೋದ್ರಿಂದ ಹೆಲ್ತಗೆ ತುಂಬ ಗುಡ್ ಬೆಟರ್ ಅಂದರೆ ಲೈಕ್ ಯಾಕಂದರೆ ಈಚೆ ತಿನ್ನೋದ್ರಿಂದ ಹಿಂಗ್ ಹಿಂಗ್ ಹಾಕಿ ಮಾಡಿರ್ತಾರೋ ಏನೇನು ಇರುತ್ತೋ ಎಷ್ಟು ವರ್ಷದ್ದು ಎಕ್ಸ್ಪೈರಿ ಆಗಿರುತ್ತೋ ಅಥವಾ ಮಾಡೋರು ಕರೆಕ್ಟಾಗಿ ಮಾಡ್ತಾರೋ ಅಥವಾ ಪ್ರಾಡಕ್ಟ್ ಹೆಂಗಿರುತ್ತೆ ಮಾಡೋ ಪ್ಲೇಸ್ ಎಲ್ಲ ಮ್ಯಾಟರ್ ಆಗುತ್ತೆ ಸೋ ಅದು ಎಲ್ಲನೂ ಹೆಲ್ತ್ ಮೇಲೆ ಒಂದು ಪ್ರಭಾವ ಬೀಳುತ್ತೆ ಹಾಗಾಗಿ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಸೋ ಹೆಲ್ತನ್ನ ಮೈಂಟೈನ್ ಮಾಡೋದು ಅಷ್ಟೆ ಇಂಪಾರ್ಟೆಂಟ್ ಆ್ಯಂಡ್ ಇದರಿಂದ ಹೆಲ್ತ್ ಇಸ್ ಎ ಮೇಜರ್ ಒಂಥರ ಫ್ಯಾಕ್ಟರ್ ಸೋ ಹೆಲ್ತ್ ಇದ್ದಷ್ಟು ಲೈಕ್ ಜಾಸ್ತಿ ವರ್ಷ ಬದುಕ್ಬೋದು ಲೈಕ್ ನಮ್ಗೂ ಬೇಜಾನ್ ಜವಾಬ್ದಾರಿ ಇರುತ್ತೆ ಸೋ ಅದನ್ನೆಲ್ಲ ಮೈಂಟೇನ್ ಮಾಡಬೇಕಂದ್ರೆ ಫಸ್ಟು ನಾವು ಚೆನ್ನಾಗಿರ್ಬೇಕು ಸೋ ಹೆಲ್ತೂ ಅಷ್ಟೇ ಇಂಪಾರ್ಟೆಂಟ್ ಈ ವಯಸ್ಸಾದವರು ಮನೇಲಿ ಇದ್ದಾಗ ಇನ್ನೂ ಇದು ಹಿಂಪಾರ್ಟೆಂಟ್ ಹೆಲ್ತು ಬಿಕಾಸ್ ಅವರಿಗೆ ಅದು ಇದು ಕಾಯಿಲೆ ಎಲ್ಲ ಇರುತ್ತೆ ನಾವು ಹುಷಾರಾಗ್ ನೋಡ್ಕೋಬೇಕು ಮತ್ತು ಏನೇ ಒಂದು ಸೈಡ್ ಎಫೆಕ್ಟ್ಸ್ ಆದ್ರೂ ಆಗಿಂದಾಗಲೇ ಹೋಗಿ ಟ್ರೀಟ್ಮೆಂಟ್ ತಕೊಳದಾಗ್ಲಿ ಅಥವಾ ಚೆಕಪ್ ಮಾಡ್ಸೋದಾಗ್ಲಿ ಈಗ ಡೆಂಗ್ಯೂ ಫೀವರ್ಸ್ ಬೇರೆ ಜಾಸ್ತಿ ಆಗಿದೆ ಸೋ ಅವಾಗ ಅವಾಗ ಬಾಡಿ ಚೆಕಪ್ ಮಾಡಿಸಿದರೆ ವೆಲ್ ಎನ್ ಗುಡ್ ಹಾಗಾಗಿ ಹೆಲ್ತು ತುಂಬಾ ಮುಖ್ಯ ಅದ್ರ ಜೊತೆಗೆ ಹೊಟ್ಟೆ ತುಂಬ ಮೂರೊತ್ತು ತಿನ್ನೋದೂನು ಅಷ್ಟೆ ಮುಖ್ಯ ಈಚೆ ತಿನ್ನೋದ್ರಿಂದ ತುಂಬ ಸೈಡ್ ಎಫೆಕ್ಸ್ ಆಗುತ್ತೆ ಒನ್ಸ್ ಟ್ವೈಸ್ ಇನ್ ಎ ವೀಕ್ ಓಕೆ ಬಟ್ ಎವ್ರಿ ಡೇ ಈಚೆ ತಿನ್ನೋದ್ರಿಂದ ಫುಡ್ ಪಾಯ್ಸನ್ ಆಗ್ಬೋದು ಎಲ್ಲ ಬೇರೆ ಥರ ಫು ಇದು ಟನ್ ಆಗ್ಬೋದು ಸೋ ಎಷ್ಟೊಂದು ಸೈಡ್ ಎಫೆಕ್ಸ್ ಇರುತ್ತೆ ಸೋ ಹೇಗಿಂದ ಹೇಗೋದ್ರುನು ಹೆಲ್ತ್ ಮ್ಯಾಟ್ರ್ ಆಗೇ ಆಗುತ್ತೆ ಅದು ತುಂಬಾ ಇಂಪಾರ್ಟೆನ್ಟ್ ಹೆಲ್ತ್ ಸೋ ಹೆಲ್ತನ್ನ ನೀವು ಹ್ಯಾಂಡಲ್ ಮಾಡೋದು ಹೆಲ್ತನ್ನ ನೀಟಾಗಿ ನೋಡ್ಕೊಳೋದು ಹೈಜಿನಾಗಿ ಇಡ್ಕೊಳೋದು ಎಲ್ಲ ಮ್ಯಾಟ್ರ್ ಆಗುತ್ತೆ ಸೋ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದೆ ಅಂದರೆ ಹೇಗ್ ಹೇಳೋದು ಅಂದರೆ ಹೆಲ್ತ್ ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಹೆಲ್ತೂ ನೀಟಾಗಿರಬೇಕು ದ್ಯಾಟ್ ಇಸ್ ಕ್ಲೀನ್ ಆ್ಯಂಡ್ ನೀಟ್ ಅಂತ